ನಾನು ನನ್ನ ಹೆಸರು ರಕ್ಷಿತಾ ನಾ ಹುಟ್ಟಿದ್ದು ಇಲ್ಲಿ ನ ಒಂದು ಕೂಳೂರಲ್ಲಿ ಕೂಳೂರು ಮಂಗಳೂರಲ್ಲಿ ನನ್ನದು ಮನೆಯಲ್ಲಿ ನನ್ನ ಮನೆಯಲ್ಲಿ ನಾವು ಮೂವರಿದ್ದೇವೆ ಅಮ್ಮ ತಂಗಿ ನಾನು ಹಾಗೂ ನನಗೆ ಮೂವರು ಅಣ್ಣ ತಮ್ಮಂದಿರೂ ಇದ್ದಾರೆ